ಸಮಯ ಅಥವಾ ಪದಾರ್ಥಗಳ ಅಭಾವವಿದ್ದಾಗ ನೀವು ಸಾಮಾನ್ಯವಾಗಿ ಯಾವ ಅಡುಗೆಯನ್ನು ತಯಾರಿಸುತ್ತೀರಿ ಯಾವುದಾದ್ರೂ ಕೆಲಸಕ್ಕೆ ಹೋಗ್ತಿರ್ತೀನಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಗೆ ನನಗೆ ಹಸಿವಾಗಿದೆ ಯಾವ ರೀತಿಯಲ್ಲಿ ಕೆಲವ್ದ್ ಮಾಡ್ಬಹುದು ಅಂತಂದರೆ ಮೊಟ್ಟ ಮೊದಲ ಮಾರ್ಗ ನಾನು ಚಿತ್ರಾನ್ನ ಚಿತ್ರಾನ್ನನ ತತ್ ತಕ್ಷಣವಾಗಿ ಕೇವಲ ಎಂಟು ಹತ್ತು ನಿಮಿಷಗಳಲ್ಲ ಚಿತ್ರಾನ್ನನ ರೆಡಿ ಮಾಡ್ಬಿಡ್ತೀನಿ ಅಷ್ಟೇ ಅದನ್ನು ಬಿಟ್ರೆ ಮತ್ತೆ ಪುಳಿಯೋಗರೆ ಮಾಡ್ಬೋದು ಅದನ್ನು ಪುಳಿಯೋಗರೆ ಹೊರ್ತುಪಡಿಸಿದ್ರೆ ಮತ್ತೆ ಹಾಂ ಪುಳಿಯೋಗರೆ ಚಿತ್ರಾನ್ನವನ್ನು ಮಾಡ್ಬೋದು ಅಂತ ಹೇಳ್ಬೋದು ಚಿತ್ರಾನ್ನ ಪುಳಿಯೋಗರೆ ಆಮೇಲೆ ಮತ್ತೆ ಮಂಡಕ್ಕಿ ಮತ್ತೆ ಹಾಂ ಅಷ್ಟಂತೂ ಮಾಡ್ಬೋದು ಅಷ್ಟೇ